ಎರಡು ಲಕ್ಷದ ಹತ್ತು ಸಾವಿರದ ಐನೂರು ಒಂಬತ್ತು ಲಕ್ಷದ ತೊಂಬತ್ತು ಸಾವಿರದ ಆರುನೂರ ಎಂಬತ್ತ ಎಂಟು ಇಪ್ಪತ್ತೈದು ಸಾವಿರದ ನಾನ್ನೂರ ಮೂವತ್ತೈದು ಐವತ್ತಾರು ಸಾವಿರದ ಆರುನೂರ ಆರು ಏಳು ಲಕ್ಷದ ಎಪ್ಪತ್ತೇಳು ಸಾವಿರದ ಏಳುನೂರ ಎಪ್ಪತ್ತ ಏಳು